ನನ್ನ ಇಷ್ಟದ ಟಿವಿ ಕಾರ್ಯಕ್ರಮ ಅಂದರೆ ನಾನು ಹೆಚ್ಚಾಗಿ ಸೀರಿಯಲ್ ನೋಡ್ತೇನೆ ಆಮೇಲೆ ರಿಯಾಲಿಟಿ ಶೋಸ್ ನೋಡ್ತೇನೆ ಸೀರಿಯಲ್ ಅಂದರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ಭಾಗ್ಯಲಕ್ಷ್ಮೀ ಸೀರಿಯಲ್ ತಪ್ಪದೆ ನೋಡ್ತೇನೆ ಯಾಕಂದರೆ ಅದೊಂದು ಕಂಟೆಂಟ್ ಇರುವಂತಹ ಸೀರಿಯಲ್ ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಗೆ ಏಳುವರೆಗೆ ಒಂದು ಲಕ್ಷ್ಮೀ ಬಾರಮ್ಮ ಒಂದು ಸೀರಿಯಲ್ ನೋಡ್ತೇನೆ ಸೀರಿಯಲ್ ಒಂದೆರಡು ನೋಡ್ತೇನೆ ಅಷ್ಟೆ ಆಮೇಲೆ ಒಂಬತ್ತುವರೆಗೆ ಬಿಗ್ ಬಾಸ್ ಶೋ ಬರ್ತದೆ ಅದು ಸ್ವಲ್ಪ ಎಂಟಟೈನಾಗಿದೆ ಸೊ ಹಾಗಾಗಿ ಬಿಗ್ ಬಾಸ ಶೋ ನೋಡ್ತೇನೆ ಅದಲ್ಲದೆ ಬೇರೆ ಚಾನಲಲ್ಲಿ ಏನಾದರು ಡ್ಯಾನ್ಸ ಶೋಸ್ ಇದ್ದರೆ ಅದು ನೋಡ್ತೇನೆ ಮತ್ತು ಮೂವೀಸ್ ನೋಡ್ತೇನೆ ತುಂಬ ಜಾಸ್ತಿ ಮೂವೀಸ್ ನೋಡ್ತಾ ಇರ್ತೇನೆ ಸೀರಿಯಲ್ ನೋಡ್ತಾ ಇರ್ತೇನೆ ಅದು ಬಿಟ್ರೆ ಸ್ವಲ್ಪ ನ್ಯೂಸ್ ನೋಡ್ತೇನೆ ನಮ್ಮ ಸುತ್ತಮುತ್ತ ಏನಾಗ್ತಿದೆ ಅಂತ ನಮಗೂ ಗೊತ್ತಾಗಬೇಕಲ್ಲ ಸೊ ಹಾಗಾಗಿ ನ್ಯೂಸ್ ಜಾಸ್ತಿ ನೋಡ್ತಾ ಇರ್ತೇನೆ ಅದು ಬಿಟ್ರೆ ನೋಡ್ತಾ ಸೀರಿಯಲ್ ನೋಡ್ತೇನೆ ಆಮೇಲೆ ಬಿಗ್ ಬಾಸ್ ಶೋ ನೋಡ್ತೇನೆ ಅಷ್ಟೆ